ನಮ್ಮ ಗದಗ ನಮ್ಮ ಗದಗ ನೋಡೋಕೆ ಎಷ್ಟು ಚಂದ ಹೇಳಿ ಗದಗ ಯಾರಿಗೆ ಇಷ್ಟ ಇಲ್ಲ ಹೇಳಿ ನಾನು ಹುಟ್ಟಿದ್ದು ಬೆಳೆದಿದ್ದು ನಾನು ಓದಿದ್ದು ಎಲ್ಲ ಗದಗದಲ್ಲೇ ಗದಗ ಯಾಕೆ ಇಷ್ಟ ಅಂದರೆ ಗದಗ ಅನ್ನೋದು ಒಂದು ನಾನು ಹುಟ್ಟಿದ ಊರು ಆಗೋದರಿಂದ ನಾನು ಬೆಳೆದಿದ್ರಿಂದ ಅದು ನನ್ಗೆ ತುಂಬ ಪ್ರೀತಿ ಕೊಡುತ್ತೆ ಗದಗಿನಲ್ಲಿ ನೋಡ್ತಕ್ಕಂತಹ ಪ್ರವಾಸಿ ತಾಣಗಳು ತುಂಬ ತುಂಬ ತುಂಬ ಇವೆ ಯಾವ್ಯಾವು ಅಂದರೆ ಗದಗಿನಲ್ಲಿ ಇರುವಂಥ ಬಸವೇಶ್ವರ ಸ್ಟ್ಯಾಚು ಬಂತು ಇವಾಗ ರೀಸೆಂಟಾಗಿ ಬಸವೇಶ್ವರ ಸ್ಟ್ಯಾಚುವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಅದನ್ನು ನೋಡಲಿಕ್ಕೆ ತುಂಬ ಜನ ಬರ್ತಾರೆ ಗದಗಿನೊಳಗೆ ಕಪ್ಪತ್ತ ಗುಡ್ಡ ಅಂತೈತಿ ಆಮೇಲೆ ಕಪ್ಪತ್ತ ಗುಡ್ಡ ವಿಶೇಷ ವಿಶೇಷವಾಗಿರ್ತಕ್ಕಂತಹ ನಮ್ಮ ಗದಗಿನೊಳಗೆ ಅಂದದ್ ಕಪ್ಪತ್ತ ಗುಡ್ಡಕ್ಕೆ ವಿಶೇಷ ಸ್ಥಾನವೂ ಇದೆ ಕಪ್ಪತ್ತ ಗುಡ್ಡದಲ್ಲಿ ನಾವು ವನ್ಯ ಸಿರಿಗಳನ್ನು ನೋಡ್ಬೋದು ಆಮೇಲೆ ಬಿಂಕದ ಕಟ್ಟೆ ಝೂ ಇದೆ ಸಾಲುಮರದ ತಿಮ್ಮಕ್ಕ ಪಾರ್ಕ್ ಅಂತ ಇದೆ ಆಮೇಲೆ ಪುಟ್ಟರಾಜ ಗವಾಯಿಗಳ ಮಠ ಇಡೀ ದೇಶಾದ್ಯಂತ ಜಗತ್ತಿನಾದ್ಯಂತ ವಿಶೇಷವಾದಂಥ ಗಾನ ಯೋಗಿ ಅಂತ್ಹೇಳಿ ಹೆಸರು ಪಡೆದಂಥ ಶ್ರೀ ಪುಟ್ಟರಾಜ ಗವಾಯಿಗಳು ಅಂಧ ಮಕ್ಕಳ ಬಾಳಿಗೆ ಬೆಳಕಾದವರು ಅವ್ರ ಮಠ ಐತಿ ನಮ್ಮಲ್ಲಿ ನೋಡತಕ್ಕ ಸ್ಥಳಗಳು ತುಂಬ ತುಂಬ ತುಂಬ ತುಂಬ ಪ್ರೇಕ್ಷಣಿಯ ಸ್ಥಳಗಳು ಇವೆ ಮಾಗೊಡದಲ್ಲಿ ವಿಶೇಷವಾದಂಥ ವಿದೇಶಿ ಪಕ್ಷಿಗಳು ಬಂದಿರ್ತಾವು ಮಾಗಡಿ ಕೆರೆಯೊಳಗೆ ಮಾಗಡಿ ಕೆರೆಗೆ ಹೋದರೆ ನಾವು ಬೇಕಾದಷ್ಟು ವಿದೇಶಿ ಪಕ್ಷಿಗಳನ್ನು ನೋಡ್ಬೋದು ಅದೇ ರೀತಿಯಾಗಿ ಅಂತ ನಾವು ಕಪ್ಪತ್ತ ಗುಡ್ಡ ಅಂತ ಹೇಳಿ ಹೋದ್ರೆ ಬೇಕಾದಂಗ ಟ್ರಕ್ಕಿಂಗ್ ಮಾಡ್ಬೋದು ಅಲ್ಲೇ ನಾವು ಆಯುರ್ವೇದಿಕ್ ಔಷಧಿಗಳಾದಂಥ ಎಲ್ಲ ತಪ್ಪಲದು ಗಿಡಗಳನ್ನು ನೋಡ್ಬೋದು ಗದಗಿನಲ್ಲಿ ನಮ್ಗೆ ನಾನಾ ರೀತಿಯಾದಂತಹ ಇದು ಸಿಕ್ತೈತಿ ತೋಂಟದಾರ್ಯ ವಿದ್ಯಾ ಪೀಠ ಅಂತೈತಿ ತೋಂಟದಾರ್ಯ ಮಠ ಇದೆ ಅದೇ ರೀತಿ ವೀರ ನಾರಾಯಣ ಗುಡಿ ಅಂತೈತಿ ಲಕ್ಕುಂಡಿ ಲಕ್ಕುಂಡಿ ಯಾಕಂದರೆ ನಮ್ಮ ಗದಗಿನೊಳಗೆ ಇವರು ಕಟ್ಟಿರ್ತಾಂಥ ಲಕ್ಕುಂಡಿ ಕೆತ್ತನೆ ಅದನ್ನು ಗುಡಿ ಕೆತ್ತನೆ ನೋಡಿ ಬಿಟ್ಟರೆ ಯಾರೂ ಬಿಟ್ಟು ಹೊರಗೆ ಬರಲಿಕ್ಕೆ ಮನಸ್ಸು ಬರೋಂಗಿಲ್ಲ ಡಂಬಳಿ ಕೆರೆ ಅಂತ ಇದೆ ನಮ್ಮಲ್ಲಿ ಪ್ರವಾಸಿ ತಾಣಗಳು ತುಂಬ ತುಂಬ ಇವೆ ಆದರೆ ನಮ್ಮಲ್ಲಿರೋದು ಏನು ಪ್ರಾಬ್ಲಮ್ ಅಂದರೆ ನಮ್ಮಲ್ಲಿ ಅಡ್ಡಾಡಲಿಕ್ಕೆ ಮತ್ತು ಅವರಿಗೆ ವಾಸವಾಗಿರೋದಕ್ಕೆ ಸರಿಯಾದ ರೀತಿ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಉತ್ತರ ಕರ್ನಾಟಕ ಆಗೋದ್ರಿಂದ ಬಿಸಿಲು ಜಾಸ್ತಿ ಆಗ್ತೈತಿ ಆ ಬಿಸಿಲಿಗೆ ಜನ ಬಂದು ಇಲ್ಲಿ ಇದ್ದು ನೋಡಿ ಹೋಗೋಕೆ ಬಿಸ್ಲಿಗೆ ಭಾಳ ಜನ ತಾಪ ಮಾಡ್ಕೋತಾರೆ ಅದೇ ರೀತಿ ಇಲ್ಲಿ ನಮ್ಮಲ್ಲಿ ವಾಸ್ತವ್ಯ ಕೂಡ ಅಷ್ಟು ಸರಿಯಾಗಿ ಇನ್ನು ಬೇರೆ ಜಿಲ್ಲೆಗಳಿಗೆ ನೋಡಿದಾಗ ನಮ್ಮಲ್ಲಿ ಇನ್ನು ಬಹಳ ಸುಧಾರಣೆ ಆಗಬೇಕು ವಾಸ್ತವ್ಯ ಏನಂದರೆ ಆ ಪ್ರವಾಸಿ ಮಂದಿರಗಳಲ್ಲಿ ನೋಡಿ ಅವರಲ್ಲಿ ರೆಸ್ಟ್ ಮಾಡಬೇಕು ಅಂತಂತಂದರೆ ಅದಕ್ಕೆ ತಕ್ನಂಗ ಇಲ್ಲಿ ವ್ಯವಸ್ಥೆಗಳು ಇಲ್ಲ ಅದೇ ರೀತಿ ಇಲ್ಲಿ ಬಿಸಿಲಿನ ತಾಪಮಾನಕ್ಕೆ ಜನ ಇರಕ್ಕೆ ಭಾಳ ಇಷ್ಟ ಪಡೋಂಗಿಲ್ಲ ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಊಟ ಅಂದ್ರೆ ಬೇರೆ ಜನ ಇವಾಗಿನ ಜನ ಇಷ್ಟ ಪಡ್ತಾರೆ ಆದರೆ ಡೈಲಿ ಡೈಲಿ ಅದು ಇಷ್ಟ ಪಡು ಅಂತ ಅಂದ್ರೆ ಅದನ್ನು ಊಟ ಇಷ್ಟ ಪಡಕ್ಕೆ ಆಗೋಂಗಿಲ್ಲ ಯಾಕಂದರೆ ಉತ್ತರ ಕರ್ನಾಟಕದೊಳಗೆ ನಾವು ಖಡಕ್ ಆಗಿ ಊಟ ಮಾಡ್ತೀವಿ ಯಾಕಂದರೆ ನಾವು ಖಾರ ಜಾಸ್ತಿ ಯೂಸ್ ಮಾಡ್ತೀವಿ ಬೇರೆಗಿನ ಜನಗಳಿಗೆ ಕಂಪೇರ್ ಮಾಡಿದರೆ ನಾವು ಖಾರವನ್ನು ಜಾಸ್ತಿ ಯೂಸ್ ಮಾಡೋದು ಆ ಖಾರ ತಿನ್ನೊದವರಿಗೆ ಆಗೋಲ್ಲ ಇಲ್ಲಿ ಊಟ ಮತ್ತು ಇಲ್ಲಿ ಆಹಾರ ಪದ್ಧತಿ ಅವರಿಗೆ ಅದು ಇಷ್ಟ ಆಗೋಂಗಿಲ್ಲ ಆಮೇಲಿಂದ ಇನ್ನೇನು ನಮಗೆ ಇನ್ನೂ ಒಂದು ಮೇಯ್ನ್ ತೊಂದರೆ ಅಂದರೆ ನಾವು ಯಾವುದೇ ಇದನ್ನೇ ಪ್ರವಾಸಿ ಇದನ್ನು ನೋಡಬೇಕು ಹೋಗಬೇಕು ಅಂತಂದರೆ ನಮ್ಮಲ್ಲಿ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಇಲ್ಲ ಬಸ್ಸುಗಳು ಸಿಕ್ಕರೆ ಅದು ಟೈಮ್ ಸರಿಗೆ ಸಿಗೋದಿಲ್ಲ ಹಾಗಾಗಿ ನಮ್ಮಲ್ಲೇ ಯಾವುದೊಂದು ಪ್ರವಾಸಿ ಸ್ಥಾನಕ್ಕೆ ತಾಣ ನೋಡಕ್ಕೆ ನಾ ಹೋಗ್ತೀವಿ ಒಂದು ಒನ್ ಡೇ ಒನ್ ಡೇ ಡೇ ಒಳಗೆ ಒಂದು ದಿನದೊಳಗ್ ನಾವು ನೋಡ್ಕೊಂಡು ಬರ್ತೀವಿ ಅನ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅದಕ್ಕಾದಂಥಾ ನಾವು ಒನ್ ಡೇ ಟೈಮ್ ತೆಗೀಲೆಬೇಕು ವ್ಯವಸ್ಥೆ ಬಂದರೂ ಇನ್ನು ನಮ್ಮ ಜನ ಭಾಳ ಸುಧಾರಿಸ್ಬೇಕು ನಮ್ಮ ಗದಗದಲ್ಲಿ ನೋಡ್ತಕ್ಕ ಸ್ತ ತಾಣಗಳಿಗೆ ಅದೇ ಅದೆ ಆದಂಥ ಕ ಸೌಕರ್ಯಗಳನ್ನು ಸರ್ಕಾರ ಇನ್ನು ಮಾಡಬೇಕಾಗೇತಿ ಇನ್ನು ಸರ್ಕಾರದ ವ್ಯವಸ್ಥೆಗಳನ್ನು ಮಾಡಿಲ್ಲ ಅದೆ ಆ ತೀರಾ ಎಲ್ಲ ಸರ್ಕಾರ ವ್ಯವಸ್ಥೆ ಮಾಡಿದರೆ ನಮ್ಮದಿನ್ನು ಗದಗ ನೋಡತಕ್ಕ ಸ್ಥಳ ಆಗೋದ್ರಲ್ಲಿ ಏನು ಸಂಶಯವೇ ಇಲ್ಲ ಅಂದರೆ ನಮ್ಮ ಗದಗ ಜಿಲ್ಲೆಯೊಳಗೆ ಬಸವೇಶ್ವರ ಸ್ಟ್ಯಾಚುವನ್ನು ಯಾರು ಬೇಕಾದ್ರೂ ನಿಂತು ನೋಡಿದರೆ ಮೈ ಜುಮ್ ಅನ್ನುತ್ತೆ ಇಡೀ ಇದ್ರೊಳಗೆ ವಿಶ್ವದೊಳಗೆ ಎತ್ರದ ಇದನ್ನು ಮಾಡಬೇಕಂತ ಆಸೆ ಪಟ್ಟು ಬಸವೇಶ್ವರ ಸ್ಟ್ಯಾಚು ಮಾಡ್ಯಾರ ಆ ಸ್ಟ್ಯಾಚು ಒಳಗಡೆ ಹೋದರೆ ಬಸ್ವಣ್ಣನವ್ರ ಹುಟ್ಟಿನಿಂದ ಹಿಡಿದು ಅವರು ಇದರವರ್ಗೆ ಅವ್ರದೆಲ್ಲಾ ಅದರ ಬಗ್ಗೆ ಮಾಹಿತಿಯನ್ನು ಹಾಕ್ಯಾರೆ ಅದ್ರೊಳಗೆ ನಾವು ಹೋಗಿ ಬಸವೇಶ್ವರ ಸ್ಟ್ಯಾಚು ಒಳಗೆ ಹೋಗಿ ನೋಡಿದರೆ ಆಮೇಲೆ ಅಲ್ಲಿ ನಮ್ಗೆ ಇದು ಸಿಗ್ತದೆ ಆಟ ಆಡಲಿಕ್ಕೆ ಬೋಟಿಂಗ್ ಅಂತೂ ವ್ಯವಸ್ಥೆ ಐತಿ ಪ್ರತಿಯೊಂದಕ್ಕೂ ಎಷ್ಟು ಅಂತ ಹೇಳಿ ಚಾರ್ಜಸ್ ಮಾಡ್ಯಾರೆ ಅದೆಲ್ಲ ನಾವು ನೋಡ್ಬೋದು ಅದೇ ರೀತಿ ನಮ್ಮ ಗದಗಿನ ವಿಶೇಷ ಹಿರಿಮೆ ಹೆಮ್ಮೆ ವಿಷಯವೇನಂದರೆ ನಮ್ಮ ಜ್ಞಾನ ಯೋಗಿ ಪಂಚಾಕ್ಷರಿ ಗವಾಯಿಗಳು ಅವ್ರ ಅವರು ನಡೆದ ಯಾರೂ ಇಲ್ಲ ಅವ್ರಿಗೆ ಕಣ್ಣು ಕಾಣದೇ ಇದ್ದರೂ ಜಗತ್ತಿಗೆ ಬೆಳಕನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಮೈ ಎಲ್ಲ ಜುಮ್ ಅನ್ನುತ್ತೆ ಅವರೊಬ್ಬ ವಿಶೇಷ ಮಹಾನ್ ವ್ಯಕ್ತಿ ಮತ್ತು ಕಲಾವಿದ ಅನ್ನೋಕೆ ನನಗೆ ಭಾಳ ಹೆಮ್ಮೆ ಆಕತಿ ಅದು ನನ್ನ ಗದಗ ನನ್ನ ಹೆಮ್ಮೆ ಅಂತ ಹೇಳಿಕೊಳ್ಳೋಕು ಅದು ನಾನು ಗದಗಿನವಳು ನಾನು ಅಂಥ ವ್ಯಕ್ತಿ ಹುಟ್ಟಿದ ಊರಾಗೆ ನಾ ಬೆಳೆದೇನಿ ನಾನು ಅದೇನಿ ಅಂತ ಹೇಳ್ಕೊಳ್ಳೋಕೆ ನನಗೆ ಭಾಳ ಹೆಮ್ಮೆ ಆಗ್ತದೆ ಇವತ್ತಿನ ದಿನ ಕಣ್ಣು ಕಾಣದೇ ಇರೋರೆಲ್ಲ ಏನು ಸಾಧನೆ ಮಾಡ್ಬೋದು ಅನ್ನೋದನ್ನು ಅವರು ಸಾಧಿಸಿ ತೋರಿಸ್ಯಾರ ಅದು ನಮ್ಗೆ ಭಾಳ ಹೆಮ್ಮೆ ಆಗೇತಿ ಆಮೇಲೆ ಇಡೀ ಇದರೊಳಗೆ ಇಂಡಿಯಾದೊಳಗೆ ಬೆಸ್ಟ್ ಗಾಳಿ ಮತ್ತು ಒಳ್ಳೆಯ ಪರಿಸರ ಇರೋದಂದರೆ ಗದಗ ಅಂತ್ಹೇಳಿ ನಮ್ದು ಗದಗ ಹೆಗ್ಗಳಿಕೆಗೆ ಪಾತ್ರ ಆಗೇತಿ ನಮ್ಮ ಗದಗಿನ ಪರಿಸರ ಭಾಳ ಚೆನ್ನಾಗೈತಿ ಗದಗಿನ ಪರಿಸರದೊಳಗೆ ನಾವು ಆರಾಮಾಗಿ ವಾಸ ಮಾಡ್ಬೋದು ಆ ರೀತಿ ನಾವು ಅದು ವಾಸ ಮಾಡೋದಕ್ಕೆ ನಮ್ಗೆ ಅಂಥ ಒಳ್ಳೆಯ ಪರಿಸರ ನಿಮ್ಗೆ ಬೇರೆ ಕಡೆ ಹೋದ್ರೆ ವಾಯು ಮಾಲಿನ್ಯ ಪರಿಸರ ಮಾಲಿನ್ಯ ಎಲ್ಲ ಸಿಗ್ತದೆ ಕೆಟ್ ಧೂಳು ಆ ಥರ ಇರ್ತದೆ ಆದ್ರೆ ನಮ್ಮ ಗದಗಿನ ಪರಿಸರ ಫುಲ್ ಶುದ್ಧ ಐತಿ ಅಂತ್ಹೇಳಿ ಇಡೀ ರೆಕಾರ್ಡ್ ಬ್ರೇಕನ್ನು ಮಾಡಿ ತೋರ್ಸಾರ ಹಾಗಾಗಿ ನಮ್ಗೆ ಗದಗ ಹೆಮ್ಮೆ ಆಗ್ತದೆ ಹೆಮ್ಮೆ ಪಡದೇ ಇರೋ ವಿಚಾರ ಏನಂದರೆ ನಮ್ಮಲಿರುವಂಥ ಹವಾಮಾನ ಇಲ್ಲಿಯ ನಿವಾಸಗಳು ಇಲ್ಲಿ ನಿವಾಸ ಯಾಕೆ ಇಷ್ಟ ಪಡಲ್ಲ ಜನ ಇರಕ್ಕೆ ಅಂದರೆ ಇಲ್ಲಿ ಇರ್ತಕ್ಕಂಥ ಮನೆಗಳ ವ್ಯವಸ್ಥೆ ಆಮೇಲೆ ಮನೆಗಳು ಈಗಿನ ಜನ್ರೇಷನಿಗೆ ತಕ್ಕಂಗೆ ಮನೆಗಳು ಇಲ್ಲ ಮೊದ್ಲಿನ ಎಲ್ಲ ಹಳೆಯ ಮನೆಗಳೇ ಇದಾವೆ ಅವನ್ನು ಯಾರೂ ಈಗ ಇಲ್ಲೇ ಒಬ್ಬರು ಆಲ್ಟ್ರೇಶನ್ ಮಾಡಿಕೊಂಡು ಹೊಸ ಮನೆಗಳನ್ನು ಮಾಡ್ಕೊಂಡಾರೆ ಅವೆಲ್ಲ ಹಳೆಯ ಮನೆಗಳು ಇರೋದರಿಂದ ಹಳೇ ಊರು ಹಳೇ ಗದಗ ಇವೆಲ್ಲ ಹಳೇ ಊರುಗಳು ಏನೇನು ಇದಾವೆ ಹಳೇ ಊರುಗಳಲ್ಲಿ ಹಳೇ ಮನೆತನಗಳು ಇರೋದರಿಂದ ಅಲ್ಲಿ ಹೋಗಿ ಏ ಅಂದ್ರೆ ಗದಗ ಅಂತ್ಹೇಳಿ ಬೇಜಾರು ಮಾಡ್ಕೊತಾರೆ ಗದಗಿನ ಬಿಸ್ಲಿಗೆ ಯಾರೂ ಇರಕ್ಕೆ ಇಷ್ಟ ಪಡೋಂಗಿಲ್ಲ ಇಲ್ಲಿ ನಮ್ಮದು ತಾಪಮಾನ ಭಾಳ್ ಜಾಸ್ತಿ ಆಗ್ತದೆ ಹಾಗೆ ನಾವು ಗುಲಬರ್ಗ ಬೀದರಕ್ಕೆ ನಾವು ಹೋಲಿಸಿದಾಗ ನಮ್ಗೆ ನಾವು ನಾವು ಗದಗಿನವ್ರು ಬೆಸ್ಟ್ ಅಂದ್ಕೋತೀವಿ ಯಾಕಂದರೆ ಅವರಿಗೆಲ್ಲ ಕಂಪೇರ್ ಮಾಡಿದರೆ ನಮ್ಮ ಬಿಸಿಲೇನು ಜಾಸ್ತಿ ಅಲ್ಲ ಅಂತ್ಹೇಳಿ ನಾವು ಅಂತಿರ್ತೀವಿ ಆಮೇಲೆ ದಾಖಲೆಗಳು ನಮ್ಮಲ್ಲಿ ಗದಗಿನಲ್ಲಿ ತುಂಬ ಅದಾವು ಗದಗಿನ ದಾಖಲೆಗಳಂದರೆ ನಮ್ಮ ತೋಂಟದಾರ್ಯ ಮಠ ಪೀಠದ ಬಸವೇಶ್ವರ ಕಾಲೇಜ್ ಬಂತು ಅವ್ರು ತೋಂಟದಾರ್ಯ ಅಜ್ಜಾವ್ರ ಮಠ ಬಂತು ತೋಂಟದಾರ್ಯ ಅಜ್ಜಾವ್ರ ಮಠ ಇವತ್ತಿಗೂ ನಮ್ಮ ಇಡೀ ದೆಹಲಿ ಒಳಗೆ ಫೇಮಸ್ ಆಗೇತಿ ತೋಂಟದಾರ್ಯ ಅಜ್ಜಾವ್ರು ಎಷ್ಟೋ ಬಡ ಮಕ್ಕಳಿಗೆ ಸ್ಕೂಲುಗಳನ್ನು ತೆಗ್ದಾರೆ ಸ್ಕೂಲುಗಳನ್ನು ಶಾಲಾ ಕಾಲೇಜುಗಳನ್ನು ತೆಗೆದು ಮಕ್ಕಳಿಗೆ ಫ್ರಿಯಾಗಿ ಉಚಿತ ಶಿಕ್ಷಣ ಕೊಟ್ಟಾರ ಉಚಿತ ಶಿಕ್ಷಣ ಕೊಡೋದಲ್ಲದೆ ಮತ್ತು ದೆಹಲಿಯೊಳಗೆ ಐ ಎ ಎಸ್ ಕೋಚಿಂಗನ್ನು ಕೊಡಲಿಕ್ಕೆ ಫ್ರೀ ಆಗಿ ನಮ್ಮ ಬಡ ಮಕ್ಕಳಿಗೆ ನಮ್ಮ ಗದಗಿನ ಬಡ ಮಕ್ಕಳಿಗೆ ವಿಶೇಷ ಸ್ಥಾನಮಾನ ಕೊಟ್ಟಾರ ಹಾಗಾಗಿ ನಮ್ಮ ಗದಗಿನಲ್ಲಿ ಏನು ಬೇಕು ಏನು ಇಲ್ಲ ಎಲ್ಲ ಇದೆ ಬಟ್ ಅದನ್ನು ತಿಳ್ಕೊಂಡು ಅದನ್ನು ಮಾಡಿಕೊಂಡೋರಿಗೆ ಅದರಲ್ಲಿ ಗದಗಿನಲ್ಲಿ ತುಂಬ ಉಪಯೋಗ ಐತಿ ಗದಗ ಅನ್ನೊದು ಒಂದು ತುಂಬ ತುಂಬ ಮೂರು ಅಕ್ಷರದ ಪದ ಆದರೂ ನೀವು ಹೇಗೆ ಓದಿದರೂ ಗದಗೇ ಬರುತ್ತೆ ನೀವು ಹೀಗೆ ಓದಿದರೂ ಗದಗೇ ಉಲ್ಟಾ ಓದಿದರೂ ಗದಗೇ ಸೀದಾ ಓದಿದರೂ ಗದಗೇ ಗದಗ ಮೀನ್ಸ್ ಗದಗ ಅನ್ನೊದು ಒಂದು ವಿಸ್ಮಯ ವಿನೂತನ ಚಮತ್ಕಾರಿ ಅಂತ ಹೇಳ್ಕೊಳ್ಳೊಕೆ ನಾನು ಭಾಳ ಹೆಮ್ಮೆ ಪಡ್ತನಿ ನನ್ನ ಗದಗ ನನ್ನ ಹೆಮ್ಮೆ ಅಂತ್ಹೇಳಿ ನಾ ಎಲ್ಲಿದ್ದರೂ ಹೇಳ್ತೀನಿ ಯಾಕಂದರೆ ನಾನು ಗದಗ ಬಗ್ಗೆ ಮಾತಾಡೋಕೆ ಅಂದರೆ ನಂಗೆ ಇನ್ನು ಟೈಮ್ ಸಾಲಲ್ಲ ಅದೇ ರೀತಿ ನಮ್ಮ ಗದಗದೊಳ್ಗೆ ಬಿಂಕದ ಕಟ್ಟೆ ಝೂ ಅಂತೈತಿ ಬಿಂಕದ ಕಟ್ಟೆ ಝೂ ಒಳಗೆ ನಾವು ಸಾಕಷ್ಟು ಪ್ರಾಣಿಗಳನ್ನು ನೋಡ್ಬೋದು ಅಲ್ಲಿ ಆಮೇಲೆ ನಮಗೆ ಒನ್ ಡೇ ಮಕ್ಕಳ ಪಿಕ್ನಿಕ್ ಅಂತಲೂ ಕರ್ಕೊಂಡು ಹೋಗಬೇಕಂದ್ರೆ ಬಿಂಕದ ಕಟ್ಟೆ ಝೂಗೆ ಕರ್ಕೊಂಡು ಹೋಗ್ತೀವಿ ಸಾಲುಮರದ ತಿಮ್ಮಕ್ಕನ ಪಾರ್ಕನ್ನು ಕರ್ಕೊಂಡು ಹೋಗ್ತೀವಿ ಅದೇ ರೀತಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರು ಆದಂಥ ಅವರದ್ದು ಹುಲ್ಕೋಟೆ ಒಳ್ಗೆ ಒಂದು ಮಹಿಳಾ ಮಣಿಗಳಿಗೆ ಫ್ರೀ ಆಗಿ ಕೋಚಿಂಗ್ ಸೆಂಟರ್ ಓಪನ್ ಮಾಡ್ಯಾರ ಆ ಸೆಂಟರಲ್ಲಿ ನಾವು ಉಚಿತವಾಗಿ ಮಕ್ಕಳಿಗೆ ಶಿಬಿರಗಳನ್ನು ನಡೆಸ್ತಾರೆ ಆ ಶಿಬಿರದೊಳಗೆ ಯಾರು ಕಲಿತಾರೆ ಅವರು ಸ್ವಯಮ್ ಉದ್ಯೋಗಗಳನ್ನು ಮಾಡ್ಬೋದು ಇದೇ ರೀತಿ ನಮ್ಮ ಗದಗಿನೊಳಗೆ ನಾನಾ ರೀತಿಯಾದಂಥ ಇದೆ ಇದಾವು ನಾವು ಬೇಕಾದ್ದನ್ನು ನಾವು ತಗೋಬೋದು ಆದರೆ ನಮ್ಮಲ್ಲಿ ಇರೋದು ಏನು ಪ್ರಾಬ್ಲಮ್ ಏನಂದರೆ ಊಟ ವಸತಿ ಇವೆರಡೂ ನಮ್ಮಲ್ಲಿ ಗದಗ ಬರುವಂಥ ಪ್ರವಾಸಿಗರಿಗೆ ಅದೇ ಭಾಳ್ ತೊಂದರೆ ಆಗ ಅತ್ತೈತಿ ಅದೇ ನಮ್ಮ ಗದಗಿನವ್ರು ಒಂದು ಸ್ವಲ್ಪ ಅದಕ್ಕೆ ಸರ್ಕಾರ ಕರೆಕ್ಟಾಗಿ ನಿಭಾಯಿಸಿದರೆ ನಮ್ಮ ಗದಗ ಇನ್ನು ಮೇಲೆತ್ತರಕ್ಕೆ ಹೋಗೊಕಾ ಏನೂ ಸಂಶಯ ಇಲ್ಲ ನಮ್ಮ ಗದಗಿನ ಆಹಾರ ಪದ್ದತಿಗೆ ಜನ ಬೇಗ ಹೊಂದ್ಕೋಳೋಂಗಿಲ್ಲ ಯಾಕಂದರೆ ಅದು ಜಾಸ್ತಿ ಖಾರ ನಾವು ಯೂಸ್ ಮಾಡೋದರಿಂದ ಯಪ್ಪಾ ಗದಗ ಆಹಾರ ಭಾಳ್ ಖಡಕ್ ಗದಗ ಜನ ಭಾಳ್ ಖಡಕ್ ಅಂತ ಹೇಳ್ತಾರಾ ಯಾಕಂದರೆ ನಾವು ತಿನ್ನೋ ಆಹಾರ ಖಡಕ್ ಇರೋದರಿಂದ ನಾವು ಗದಗ ಜನ ಖಡಕ್ ಇರೋದು ಸಾಮಾನ್ಯ ಆಗೇತಿ ನಮ್ಮ ಗದಗ ನಮ್ಸ್ತೆ ನಮ್ಮ ಸ್ಥಳಕ್ಕೆ ಯಾರು ಭೇಟಿ ನೀಡ್ತಾರೆ ಅವ್ರು ಪ್ರತಿಯೊಬ್ಬರೂ ನಮ್ಗೆ ಹೇಳ್ತಾರೆ ಏ ಗದಗ ಏನು ತುಂಬ ಚೆನ್ನಾಗೈತಿ ಬಟ್ ನಿಮ್ಮಲ್ಲಿ ವ್ಯವಸ್ಥೆ ಸರಿ ಇಲ್ಲಾ ರೀ ನಾವು ಬಂದಿದ್ವಿ ನಿಮ್ಮ ಗದಗಿಗೆ ನಿಮ್ಮಲ್ಲಿ ಅಡ್ಡಾಡ್ಲಿಕ್ಕೆ ಬಸ್ ಇಲ್ಲ ಇಳ್ಕೊಳ್ಲಿಕ್ಕೆ ಜಾಗ ಇಲ್ಲ ಸರಿಯಾಗಿ ಊಟ ಸಿಗಲ್ಲ ಅಂತ ಹೇಳ್ತಾರೆ ಅದು ಅವಾಗ ಇತ್ತು ಇವಾಗ ತುಂಬ ಬದಲಾವಣೆ ಆಗೈತೆ ನಮ್ಮ ಗದಗ ನಮ್ಮ ಗದಗಿನಲ್ಲಿ ಬಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಬೇಕಾದಂಥ ಪ್ಲೇಸುಗಳು ಸಿಗ್ತಾವೆ ನೀವು ಯಾವ ಹೋಟೆಲ್ ಅಂತ ಬೇಕಾದರೂ ಬುಕ್ ಮಾಡಿಕೊಂಡು ಅಲ್ಲಿ ಸ್ಟೇ ಮಾಡ್ಬೋದು ಅದೇ ರೀತಿ ಊಟಕ್ಕೆ ನೀವು ಅವಾಗ ಇತ್ತು ನಮ್ಮ ಗದಗಿನಲ್ಲಿ ಬರೀ ರೊಟ್ಟಿ ಪಲ್ಲೆ ಅನ್ನ ಸಾರು ಅಂತ ಅಷ್ಟೇ ಸಿಗ್ತಿತ್ತು ಇವಾಗ ಆ ಥರ ಇಲ್ಲ ನಮ್ಮ ಗದಗಿನಲ್ಲಿ ಎಲ್ಲ ಥರದ ಆಹಾರ ಪದ್ದತಿನ ಅಳವಡಿಸ್ಕೊಂಡಾರ ಎಲ್ಲ ತರಹ ಆಹಾರವೂ ನಮ್ಮ ಗದಗ್ನೊಳಗೆ ಸಿಗ್ತೈತಿ ನಮ್ಮ ಗದಗ ಅವಾಗಿಂದ ನಾವು ಇದನ್ನು ಕಂಪ್ಯಾರಿಸಮ್ ಮಾಡಿದರೆ ಇವಾಗ ನಮ್ಮ ಗದಗ ತುಂಬ ಸುಧಾರಣೆ ಆಗೇತಿ ಇವಾಗ ನಮ್ಮ ಗದಗಿನಲ್ಲಿ ಯಾರು ಬಂದರೂ ಸ್ಟೇ ಮಾಡಿ ಆರಾಮಾಗಿ ಇದ್ದು ಅವರಿಗೆ ಏನು ಬೇಕಾದಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ಅವರು ನೋಡಿಕೊಂಡು ಅವರು ವಾಪಾಸು ಹೋಗ್ಬೋದು ಆದರೆ ಇನ್ನು ಸ್ವಲ್ಪ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಗದಗ ಹಳ್ಳಿಗಳಲ್ಲಿ ಸುಧಾರಿಸ್ಬೇಕು ಅದು ಸ್ವಲ್ಪ ಕಷ್ಟ ಆಗ್ತದೆ ಇವಾಗ ಅಂತೂ ಸಿದ್ಧರಾಮಯ್ಯ ಆ ಫ್ರೀ ಟಿಕೆಟ್ ಮಹಿಳಾ ಫ್ರೀ ಟಿಕೆಟ್ ಮಾಡಿ ತುಂಬ ಗೊಂದಲ ಮಾಡಿ ಬಿಟ್ಟಾನ ಹಾಗಾಗಿ ಬಸ್ಸುಗಳು ತುಂಬ ಗದ್ದಲ ಆಗಿರ್ತವೆ ಹಾಗಾಗಿ ಸ್ವಲ್ಪ ನಮ್ಮ ಗದಗ ಡಿಸ್ಟ್ರಿಕ್ ಸ್ವಲ್ಪ ಬಸ್ಸಿಂದು ಸ್ವಲ್ಪ ತೊಂದರೆ ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ಮ ಗದಗ ನಮ್ಮ ಹೆಮ್ಮೆಅಂತ ಹೇಳ್ಕೊಳ್ಳೋಕ್ಕೆ ನಾ ಭಾಳ ಇಷ್ಟ ಪಡ್ತೀನಿ